ನಮ್ಮ ಭಾಗದಲ್ಲಿನ ಅಪರಾಧ ಚಟುವಟಿಕೆಗಳಿಗೆ ಮುಖ್ಯ ಕಾರಣ ಬಡತನ ಹಾಗೂ ನಿರುದ್ಯೋಗ ಎಂದು ಎರಡು ಎಂದು ಹೇಳಬೋದು ಮುಖ್ಯವಾಗಿ ಲಾಕ್ಡೌನ್ ನಂತರದ ಸಮಯದಲ್ಲಿ ಅನೇಕ ಯುವಕರು ತಮ್ಮ ಉದ್ಯೋಗವನ್ನ ಕಳೆದುಕೊಂಡಂತ ಕಳೆದುಕೊಂಡು ಖರ್ಚಿಗೆ ಒಂದು ಹಣಕಾಸಿನ ಸಮಸ್ಯೆ ಎದುರಾದಾಗ ಅವರಿಗೆ ಬೇರೆ ದಾರಿ ಇಲ್ಲದೆ ಕೆಲವೊಮ್ಮೆ ಕಳ್ಳತನ ಅಥವಾ ಸಣ್ಣ ಪುಟ್ಟ ಕಳ್ಳತನ ಮಾಡುವ ಒಂದು ಪರಿಸ್ಥಿತಿ ಎದುರಾಗಿರಲೂಬಹುದು ಸೊ ಇದರಿಂದ ನಿರುದ್ಯೋಗವು ಈ ಒಂದು ಅಪರಾಧ ಚಟುವಟಿಕೆಗಳಿಗೆ ನೇರವಾದ ನೇರವಾಗಿ ಹೊಣೆಯಾ ಹೊಣೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ